ಮೈಸೂರು ಜಿಲ್ಲೆಯಲ್ಲಿ ಜನಪ್ರಿಯವಾಗಿರುವಂಥ ಸಾಂಪ್ರದಾಯಿಕ ತಿಂಡಿ ತಿನಿಸು ಅಂದರೆ ಅದು ಮೈಸೂರು ಪಾಕ್ ಮೈಸೂರು ಪಾಕ್ ಇದು ಸಹ ಮೈಸೂರಿನ ಅತ್ಯಂತ ಜನಪ್ರೀಯವಾದಂಥ ತಿಂಡಿ ತಿನಿಸುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ರಾಜರ ಕಾಲದಿಂದಲೇ ಇರುವಂತಹ ತಿಂಡಿ ತಿನಿಸು ಅಲ್ಲಿನ ಅಲ್ಲಿನ ಅಡುಗೆ ಭಟ್ಟ ದಿನ ಪ್ರತಿ ದಿನ ಮೈಸೂರಿನಲ್ಲಿ ಮೈ ಪ್ರತಿದಿನ ಅರಮನೆಯಲ್ಲಿ ಸಿಹಿ ತಿನಿಸುಗಳನ್ನು ತಯಾರಿಸುತ್ತಿದ್ದ ಹಾಗೆ ಪ್ರತಿದಿನ ಪ್ರತಿದಿನ ತಯಾರಿಸುತ್ತಿದ್ದ ಸಿಹಿ ತಿನಿಸುಗಳು ಒಂದೇ ರೀತಿಯಾಗಿರುತ್ತದೆ ಎಂದು ಕೆಲವೊಂದು ಚೇಂಜೆಸ್ ಇರಲಿ ಅಂತ ಹೇಳಿ ಬೇರೆ ರೀತಿಯ ಪದ ಆಹಾ ಸಿಹಿ ತಿಂಡಿಗಳನ್ನು ತಯಾರಿಸೋಣ ಅಂತ ಅವನು ಡಿಸೈಡ್ ಮಾಡಿ ಕೇವಲ ಕಡಲೇ ಹಿಟ್ಟು ಹಾಗೆ ತುಪ್ಪ ಮತ್ತು ಸಕ್ಕರೆಯನ್ನು ಸೇರಿಸಿ ತಯಾರಿಸಿದ ತಿಂಡಿಯೇ ತಯಾರಿಸಿದ ಒಂದು ತಿಂಡಿಯನ್ನು ಅದನ್ನು ರಾಜರು ತಿಂದ್ ರಾಜರು ತಿಂದ್ ರಾಜರು ತಿಂದು ತುಂಬ ಸಂತೋಷಪಟ್ಟು ತುಂಬ ಸಂತೋಷಪಟ್ಟು ಆ ತಿಂಡಿ ತಿನಿಸಿನ ಹೆಸರೇನು ಅಂತ ಕೇಳಿದಾಗ ಅವನು ಅಡುಗೆ ಭಟ್ಟನಿಗೆ ಗೊತ್ತಿಲ್ಲ ಸುಮ್ಮನೆ ಹಾಗೆ ತಯಾರಿಸಿದೆ ಅಂತ ಹೇಳ್ತಾನೆ ಆವಾಗ ರಾಜರು ಇದಕ್ಕೆ ಮೈಸೂರು ಪಾಕ್ ಅಂತ ಹೇಗೆ ಮಾಡಿದೆ ಅಂತ ಕೇಳ್ತಾರೆ ಆವಾಗ ನಾನು ಕಡಲೇ ಹಿಟ್ಟಿಂದ ಮಾಡಿದೆ ಅಂತ ಹೇಳ್ತಾರೆ ಅಲ್ಲಿ ಕಡಲೇ ಹಿಟ್ಟು ಹಾಗೆ ತುಪ್ಪ ಮತ್ತು ಸಕ್ಕರೆಯನ್ನು ಸೇರಿಸಿ ಪಾಕ ಮಾಡಿ ನಾನು ಈ ತಿಂಡಿಯನ್ನು ತಯಾರಿಸಿದೆ ಮಹಾರಾಜ ಅಂತ ಹೇಳಿದಾಗ ಅವರು ತನ್ನ ಓ ತಾಯಿ ಈ ತಿನಿಸು ಈ ತಿಂಡಿ ತಿನಿಸು ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನು ನಾವು ಮೈಸೂರು ಪಾಕ್ ಅಂತ ಮೈಸೂರು ಪಾಕ್ ಅಂತ ಹೇಳಿ ಹೆಸರಿಡ್ತೀವಿ ಅಂತ ಮೈಸೂರಿನ ಮಹಾರಾಜರು ಅದಕ್ಕೆ ಮೈಸೂರು ಪಾಕ್ ಅಂತ ಹೆಸರಿಡ್ತಾರೆ ಆವಾಗಿಂದ ಆ ತಿಂಡಿಗೆ ಮೈಸೂರು ಪಾಕ್ ಎಂದೇ ಹೆಸರು ಬಂತು ಮೈಸೂರು ಪಾಕ್ ಎಂದು ಹೆಸರು ಬಂತು ಹಾಗೆ ಅಲ್ಲಿಂದಲೂ ಕೂಡ ಮೈಸೂರಿನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ತಿಂಡಿ ತಿನಿಸು ಎಂದರೆ ಅದು ಮೈಸೂಋು ಪಾಕ್ ಆಗಿದೆ ಅದನ್ನು ಈಗಲೂ ಕೂಡ ಮೈಸೂರಿನಲ್ಲಿರುವ ಗುರು ಸ್ವೀಟ್ಸ್ನಲ್ಲಿ ಗುರು ಸ್ವೀಟ್ಸ್ನಲ್ಲಿ ಜನ ಅತಿ ಹೆಚ್ಚು ಕೊಂಡುಕೊಳ್ಳುವಂತಹ ಸಿಹಿ ಪದಾರ್ಥವಾಗಿದೆ ಅತಿ ಹೆಚ್ಚು ಇಷ್ಟಪಟ್ಟು ತಿನ್ನುವಂತಹ ಸಿಹಿ ಪದಾರ್ಥವು ಕೂಡ ಆಗಿದೆ ಹಾಗೂ ಈ ಸಿಹಿ ಪದಾರ್ಥವನ್ನು ಮನೆಯಲ್ಲೂ ಕೂಡ ನಾವು ತಯಾರಿಸ್ಬೋದು ತಯಾರಿಸ್ಬೋದು ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಹೆಚ್ಚಾಗಿ ಪ್ರತಿಬಿಂಬಿಸುತ್ತದೆ ಸಾಂಪ್ರದಾಯಿಕ ತಿನಿಸುಗಳೆಂದರೆ ಮೈಸೂರು ಮಸಾಲ ದೋಸೆ ಆಲೂಗಡ್ಡೆ ಬೋಂಡ ಮೈಸೂರು ಪಾಕ್ ಹೀಗೆ ಅತ್ಯಂತ ಜನಪ್ರಿಯವಾದ್ದಂದರೆ ಮೈಸೂರು ಪಾಕ್ ಕೂಡ ಒಂದಾಗಿದೆ ಹಾಗೆ ಇದನ್ನು ಇದು ರಾಜರ ಕಾಲದಿಂದಲೂ ಕೂಡ ಇರುವಂತಹ ಒಂದು ಅತ್ಯಧಿಕ ಮತ್ತು ಅತ್ಯಂತ ರುಚಿಕರವಾದಂಥ ಸ್ವಾದವಾದಂತಹ ಸಿಹಿ ತಿಂಡಿಯಾಗಿದೆ ಸಿಹಿ ತಿಂಡಿಯಾಗಿದೆ ಮತ್ತು ಇದನ್ನು ಕೇವಲ ಮಾಮೂಲಿ ಕಡಲೇ ಹಿಟ್ಟು ಮತ್ತು ತುಪ್ಪ ಕೇವಲ ಸಕ್ಕರೆ ಕೇವಲ ಮೂರೇ ಪದಾರ್ಥದಿಂದ ಈ ಸಿಹಿ ತಿಂಡಿಯನ್ನು ತಯಾರಿಸಬಹುದು ಸಿಹಿ ತಿಂಡಿಯನ್ನು ತಯಾರಿಸಬಹುದು ಇದು ನಮ್ಮ ಮೈಸೂರಿನ ಇತಿಹಾಸದಲ್ಲಿ ರಾಜರ ರಾಜರು ಈ ಈ ಸಿಹಿ ತಿಂಡಿಗೆ ಮೈಸೂರು ಪಾಕ್ ಎಂದು ಹೆಸರಿಟ್ಟಾಗಿನಿಂದ ಅದು ಒಳ್ಳೆಯ ಇತಿಹಾಸವನ್ನು ಪಡೆದುಕೊಂಡಿದೆ ತುಂಬ ಇತಿಹಾಸವುಳ್ಳಂತಹ ಸಿಹಿ ತಿಂಡಿ ಮೈಸೂರು ಪಾಕ್ ಆಗಿದೆ ಇದು ಒಳ್ಳೆಯ ಆಹಾರ ಇದು ಆಹಾರ ಒದಗಿಸುವ ಪ್ರಮುಖ ಸ್ಥಳಗಳಂದರೆ ಗುರು ಸ್ವೀಟ್ಸ್ ಮೈಸೂರಿನಲ್ಲಿರುವ ದೇವರಾಜ ಮಾರುಕಟ್ಟೆಯ ಹತ್ತಿರ ಇರುವಂತಹ ಗುರು ಸ್ವೀಟ್ಸ್ ಮತ್ತು ಪ್ರತಿಯೊಂದು ಪ್ರತಿಯೊಂದು ಸಿಹಿ ಪದಾರ್ಥ ಮಾರುವಂತಹ ಅಂಗಡಿಗಳಲ್ಲಿಯೂ ಕೂಡ ದೊರೆಯುತ್ತದೆ ಅಂದರೆ ಕೆಲವೊಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಗುರು ಸ್ವೀಟ್ಸ್ ಮುಂತಾದ ಕೆಲವು ಸಿಹಿ ಪದಾರ್ಥಗಳನ್ನು ಮಾರುವಂತಹ ಅಂಗಡಿಗಳಲ್ಲೆಲ್ಲ ಮೈಸೂರು ಪಾಕ್ ದೊರೆಯುತ್ತದೆ ಮೈಸೂರಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ವ್ಯಾಪಾರವಾಗುವಂತಹ ಸಿಹಿ ತಿನಿಸು ಅಂದರೆ ಅದು ಮೈಸೂರು ಪಾಕ್ ನಮ್ಮ ಮೈಸೂರಿನ ಉತ್ಸವ ಆದ ದಸರಾ ಮಹೋತ್ಸವ ಹಾಗೆ ಆಯುಧ ಪೂಜೆಯಲ್ಲೂ ಕೂಡ ಅತಿ ಹೆಚ್ಚು ಮಾರಾಟವಾಗುವಂತಹ ಸಿಹಿ ತಿನಿಸು ಮೈಸೂರು ಪಾಕ್ ಆಗಿದೆ ಇದು ಮಹಾರಾಜರಿಗೆ ಅತ್ಯಂತ ಪ್ರಿಯವಾದಂತಹ ಸಿಹಿ ತಿನಿಸುಗಳಾಗಿದೆ ಮನೆಯಲ್ಲಿ ಕೂಡ ಇದನ್ನು ತಯಾರಿಸಬಹುದು ತಯಾರಿಸಲು ಏನು ಹೆಚ್ಚು ಅತಿ ಹೆಚ್ಚು ಖರ್ಚೇನು ಆಗೋದಿಲ್ಲ ಕೇವಲ ಸಿಂಪಲ್ಲಾಗಿ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಯಾವುದೇ ಅತೀ ಹೆಚ್ಚು ಪದಾರ್ಥಗಳನ್ನು ಕೂಡ ಇದು ಒಳಗೊಂಡಿಲ್ಲ ಕೇವಲ ಮೂರೇ ಪದಾರ್ಥಗಳನ್ನು ಒಳಗೊಂಡಿದ್ದು ಹದವಾಗಿ ಮಾಡಬೇಕು ಅಷ್ಟೆ ಮೈಸೂರು ಪಾಕ್ ಕೆಲವು ಮದುವೆಗಳಲ್ಲಂತು ಅತಿ ಹೆಚ್ಚಾಗಿ ಮದುವೆಗಳಲ್ಲಿ ಸಿಹಿ ತಿನಿಸು ಮಾಡೋದೆಂದರೆ ಅದು ಮೈಸೂರು ಪಾಕ್ ಆಗಿದೆ ಹೀಗಾಗಿ ಮೈಸೂರು ಪಾಕ್ ಮೈಸೂರು ಜಿಲ್ಲೆಯಲ್ಲಿರುವಂತಹ ಅಂತ್ಯಂತ ಜನಪ್ರಿಯವಾದಂತಹ ಸಾಂಪ್ರದಾಯಿಕ ಸಿಹಿ ತಿನಿಸುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಹಾಗೆ ಇದನ್ನು ಮಹಾಜರು ಮಹಾರಾಜರ ಪಾಕಶಾಲೆಯಲ್ಲಿ ತಯಾರಾಗಿರುವಂತಹದ್ದು ಇದು ನಮ್ಮ ಮೈಸೂರು ಜಿಲ್ಲೆಯ ಒಂದು ಸಂಸ್ಕೃತಿ ಸಂಸ್ಕೃತಿ ಮತ್ತು ಇದರ ಇತಿಹಾಸವಾಗಿದೆ ಇದರ ಇತಿಹಾಸ ತುಂಬ ಹಳೆಯದಾಗಿದೆ ಇದನ್ನು ಇದರ ಹಿಂದಿನ ಇತಿಹಾಸವನ್ನು ಮೈಸೂರಿನ ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಿಳಿದುಕೊಂಡಿದ್ದಾರೆ ತಿಳಿದುಕೊಂಡಿದ್ದಾರೆ ಹೀಗೆ ಮೈಸೂರಿನಲ್ಲಿ ಅತಿ ಜನಪ್ರಿಯವಾಗಿರುವ ತಿಂಡಿ ಎಂದರೆ ಅದು ಮೈಸೂರು ಪಾಕ್ ಆಗಿದೆ